ಹಲೋ ಹಲೋ ಹೇಳಿ ಹೌದೌದು ಹೌದು ಹೇಳಿ ಏನೇನು ಬೇಕು ಓಕೆ

ಹಾಂ ಒಟ್ಟು ಏಳು ಪ್ಲೇಟ ಆಂ ಪಾರ್ಸೆಲ್ ತೊಗೊಂಡೋಗಕ್ಕೆ ಬರ್ತೀರಿ ಕಮ್ಮಿ ಇಲ್ಲ ಡೆಲಿವರಿ ಇದೆ ಎಕ್ಸ್ಟ್ರಾ ಚಾರ್ಜ್ ಆಗತ್ತೆ ಓಕೆ ಏಳು ಪ್ಲೇಟ್ ನಮ್ಮಲ್ಲಿ ರವೆ ಇಡ್ಲಿ ಇದೆ ವಡೆ ಇದೆ ಪೇಪರ್ ದೋಸೆ ಇದೆ ಸೆಟ್ ದೋಸೆ ಇದೆ ಈರುಳ್ಳಿ ದೋಸೆ ಇದೆ ಮಾಮೂಲಿ ದೋಸೆ ಇದೆ ಪೂರಿ ಇದೆ ಚೌಚೌಭಾತ್ ಇದೆ ಪೊಂಗಲ್ ಇದೆ ಚೌಚೌಭಾತ್ ಓಕೆ ಒಂದು ಪ್ಲೇಟ್ ಪೂರಿನಾ ಒಟ್ಟು ಹತ್ತು ಪ್ಲೇಟು ಓಕೆ ಇನ್ನೊಂದು ಇನ್ನೊಂದು ಇಪ್ಪತ್ತು ನಿಮಿಷಕ್ಕೆ ಕಳ್ಸ್ಕೊಡ್ತೀವಿ ಹಾಂ ಮೆ ಮೆಸೇಜ್ ಮಾಡಿಬಿಡಿ ಹೌದು ಅಲ್ಲಿಗೆ ಕಳ್ಸ್ಕೊಡ್ತೀವಿ ತೊಗೊಳ್ಳಿ

ಕ್ಯಾಶ್ ಆನ್ ಡೆಲಿವರಿನೇ ನಮ್ಮ ಹುಡುಗ ಬರ್ತಾನೆ ಬರ್ತಾನೆ ನೀವು ಫೋನ್ಪೇ ಆದರೂ ಮಾಡಿ ಅಥವಾ ಕ್ಯಾಶ್ ಆದರೂ ಕೊಡಿ ಬಿಲ್ಲು ಒಟ್ಟಿಗೆ ಹಾಕ್ಬಿಟ್ಟು ಪಾರ್ಸೆಲ್ ಜೊತೆಗೆ ಕಳ್ಸ್ತೀನಿ ಡೆಲಿವರಿ ಬಾಯ್ ಕ ಜೊತೇಲಿ ನೀವು ಕಳ್ಸ್ಕೊಟ್ರೆ ಆಯಿತು ಓಕೆ ಪಾ